ಅಲೋ ಹಲೋ ಪಂಚಮಿ ಊಟ ಆಯಿತಾ ಹ್ಞೂ ಆಯಿತು ಏನು ಮಾಡ್ತಿದ್ದೆ ಹ್ಞೂ ಇಷ್ಟೊತ್ತಿನಲ್ಲೇ ಕೂತಿದ್ದೆ ಸುಮ್ಮನೆ ಮಾಡಿದೆ ನನ್ನ ತಂಗಿದು ಒಂದು ಪ್ರಬಂಧ ಕೊಟ್ಟಿದ್ದಾರೆ ಅದೇ ನಿಮ್ಮದು ಮನೆ ಇದೆಯಲ್ಲ ಹಾಂ ಅದರದ್ದು ಫುಲ್ ಇನ್ ಈ ಹಳೆ ಕಾಲದ ಮನೆ ತರ ಇರತಾವಲ್ಲ ಆ ಥರದ್ದೂ ಅರ್ಥ ಆಗಲಿಲ್ವಾ ಹಾಂ ಫುಲ್ ಹೆಂಚಿನ್ ಮನೆ ಅದೇ ಫುಲ್ ನೀರು ಬಿಳೋ ಥರ ಎಲ್ಲ ಇರುತ್ತಲ್ಲ ಹಾಂ ಆ ಥರಾ ಅದ್ರು ಅದ್ರು ಬಗ್ಗೆ ಪ್ರಬಂಧ ಕೊಟ್ಟಿದ್ದಾರೆ ಬರ್ಕೊಂಡು ಬನ್ನಿ ಅಂತ ಹ್ಞೂ ಅದೇ ನಾನು ಒಂದುಸತಿ ಬಂದಿದ್ದನಲ್ಲಾ ನಿಮ್ಮ ಮನೆಗೆ ಒಂದು ಒಂದು ಟು ಟೈಮ್ಸು ಅದಕ್ಕೇ ಕಾಲ್ ಮಾಡಿದೆ ಹೆಂಗ್ ಇರುತ್ತೆ ಏನು ಅದು ಬರೆಯಕ್ಕೆ ಹಾಂ ಹಾಂ ಹಾಂ ಹ್ಞೂ ಹ್ಞೂ

ಹ್ಞೂ ಹ್ಞೂ ಹ್ಞೂ ಅದಕ್ಕೆ ಅದ್ರದ್ದು ಪ್ರಬಂಧ ಒನ್ ಒನ್ ಟು ಪೇಜಸ್ ಆ ಥರ ಎಲ್ಲ ಹೇಳಿದ್ದಾರೆ ಅದರದ್ದೇನೋ ಹೆಂಗೆ ಇದು ಎಷ್ಟು ವರ್ಷ ಆಯಿತು ಕಟ್ಟಿದ್ದು ಹ್ಞೂ ಹ್ಞೂ ಹ್ಞೂ ಹಾಂ ಫುಲ್ ಮಳೆ ಬಿಳೋತರದ್ದು ಎಲ್ಲ ಇರುತ್ತಾ

ಹ್ಞೂ ತೊಳೊಕೊಂಡಿ ಅವು ಹಾಂ ಹಾಂ ಹಾಂ ಇವಾಗ ಆ ಥರ ಎಲ್ಲ ಕಟ್ಟಲ್ಲ ನಿಮ್ಮ ಸೈಡ್ ಜಾಸ್ತಿ ಅನಿಸತ್ತಲಾ ಹ್ಞೂ ಹ್ಞೂ ಹ್ಞೂ ಸರಿ ಪಂಚಮಿ ಮತ್ತೆ ಏನು ಮಾಡ್ತಿದ್ದಿಯಾ ನಾನು ಅಷ್ಟೇ ಊಟ ಇನ್ನು ಇಲ್ವಾ ಹ್ಞೂ ಹ್ಞೂ ಸರಿ